ಹಾಂ ಹೇಳಿ ಹಾಂ ಗುಡ್ ಈವ್ನಿಂಗ್ ಹಾಂ ಹೌದು ಹಾಂ ಕಾಲೇಜ್ ಫೀಸ್ ಗೊತ್ತಿದೆ ಅಲ್ಲ ಏಯ್ಟಿ ತೌಸಂಡ ಅಂದರೆ ನೀವು ಯಾವುದು ಕಾಂಬಿನೇಷನ್ ತಗೊಂಡಿರೋದು ಕಾಮರ್ಸ್ ಆದರೆ ಫೋರ್ಟಿ ಫೈವ್ ಏನೋ ಬರುತ್ತೆ ಮೇ ಬಿ ಹಾಂ ಅದೆಲ್ಲ ಸೇರ್ಕೊಂಡು ಫಿಫ್ಟಿ ಫಿಫ್ಟಿ ಯಾಕೆ ನಿಮ್ಗೆಇಷ್ಟು ಲೇಟಾಯಿತು ಫೀಸ್ ಕಟ್ಟಲಿಕ್ಕೆ ಏನಾದರೂ ಪ್ರಾಬ್ಲಮ್ಮಾ ಮನೆಯಲ್ಲಿ ಹಾಂ ಸರಿ ಆಯಿತು ಈಗ ನಾಳೆ ಬಂದು ಫೀಸ್ ಪೇ ಮಾಡಿಬಿಡಿ ಲೇಟ್ ಮಾಡಬೇಡಿ ಹಾಂ ಆಯ್ ಹಾಂ ಸರಿ ಹಾಗೆ ಮಾಡಿ ಅದು ನೀವು ಅಮೌಂಟ್ ಕಟ್ಟಿದ್ ಮೇಲೆ ನಾವು ಪ್ರೊವೈಡ್ ಮಾಡ್ತೀವಿ ಹಾಂ ಎಲ್ಲ ಸಬ್ಜೆಕ್ಟ್ಗೂ ಸಿಗುತ್ತೆ ನಿಮಗೆ ಹ್ಞೂ ಆಯಿತು ಹ್ಞೂ ಮತ್ತು ಏನ್ ಕೇಳಬೇಕಿತ್ತು

ಅದು ಆದಷ್ಟು ಬೇಗ ಕಟ್ಟಿ ಇಲ್ಲಾಂದರೆ ಎಕ್ಸಾಮ್ಸ್ ಬರ್ತಿದೆ ಅಲ್ಲವಾ ಎಕ್ಸಾಮ್ ಹಾಲ್ ಟಿಕೆಟ್ ಸಿಗೋದು ಕಷ್ಟ ಆಗುತ್ತೆ ನಿಮಗೆ ಅಂದರೆ ನೀವು ಬೇಗ್ನೇ ಪೇ ಮಾಡಬೇ ಪೇ ಮಾಡಬೇಕು ಇಲ್ಲಾಂದರೆ ಕಷ್ಟ ಫುಲ್ಲಿ ಏನು ಬೇಕಾಗಿಲ್ಲ ಒಂದು ವೀಕಾದ ಮೇಲೆ ಪೇ ಮಾಡಿ ಈಗ ಆಫ್ ಪೇ ಮಾಡಿ ಹ್ಞೂ ನೀವು ಕಾಲೇಜಲ್ಲೇ ಬಂದು ಮಾತಾಡಬೇಕಾಗಿತ್ತು ತಾನೇ ನಮ್ಮ ಹತ್ರ

ಹಾಂ ಸರಿ ನಾಳೆ ಬಂದು ಪೇ ಮಾಡಿಬಿಡಿ